ನಮಸ್ತೆ ಹರೀಶ್ ಅವರಾ ವೆಲ್ಕಮ್ ಟು ಕರ್ನಾಟಕ ಸರ್ ನಾನು ನಿಮ್ಮ ಗೈಡ್ ಮಾತಾಡ್ತಾ ಇದ್ದೀನಿ ಕೃಷ್ಣಮೂರ್ತಿ ಅಂತ ಸರ್ ನೀವು ಮೂಲತಃ ಆಂಧ್ರ ಅವರಲ್ವ ಅದೇ ನಮಗೆ ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ನಂಬರ್ ಕೊಟ್ಟರು ನಿಮಗೆ ಕರ್ನಾಟಕದ ಬಗ್ಗೆ ಮತ್ತೆ ಎಸ್ಪೆಷಲಿ ರಾಗಿ ಬಗ್ಗೆ ತಿಳಿಸಬೇಕು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಕಾಲ್ ಮಾಡಿದ್ದೀವಿ ತಾವು ಯಾವಾಗ ಬರಕ್ಕಾಗತ್ತೆ ಸರ್ ಇದಕ್ಕೆ ಟೂರಿಸ್ಟ್ ಪ್ಲೇಸ್ ನೋಡೋದಕ್ಕೆ

ಓಕೆ ನಿಮಗೆ ಕರ್ನಾಟಕದಲ್ಲಿ ಎಲ್ಲಿ ರಾಗಿ ಬೆಳೆಯುತ್ತೆ ಆ ಪ್ಲೇಸ್ಗಳನ್ನು ನೋಡೋ ಆಸಕ್ತಿ ಏನು ಇದೆಯಾ ಓಕೆ ರಾಗಿ ಅನ್ನೋದು ಒಂದು ವಾರ್ಷಿಕ ಬೆಳೆ ಇರುತ್ತೆ ಸರ್ ಒಂದು ವರ್ಷದಲ್ಲಿ ಮೂರು ಬಾರಿ ಬೇಕಿದ್ದರೂ ನಾವು ಬೆಳೀಬೋದು ಈ ಕರ್ನಾಟಕದಲ್ಲಿ ಫೇಮಸ್ಸು ರಾಗಿ ಬೆಳೆಯೋದಕ್ಕೆ ಹಾಗಾಗಿ ನೀವು ರಾಗಿ ಬಗ್ಗೆ ತಿಳ್ಕೊಬೇಕು ಅನ್ನೋದಾದ್ರೆ ಕರ್ನಾಟಕಕ್ಕೆ ಬಂದರೆ ತುಂಬ ಅನುಕೂಲ ಆಗತ್ತೆ ಮತ್ತೆ ಇನ್ನೊಂದು ಬೇರೆ ಧಾನ್ಯಗಳಿಗೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ರಾಗಿನ ತುಂಬ ವರ್ಷ ನಾವು ಸ್ಟೋರ್ ಮಾಡಿ ಇಡ್ಬೋದು ತುಂಬ ಹಳೇದಾದಷ್ಟು ಸಹ ರಾಗಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಗಿ ಹೆಚ್ಚಾಗಿ ರಾಗಿನ ಬೆಳಿತಾರೆ ಅದರಲ್ಲೂ ಕೋಲಾರ ಮತ್ತು ಕೋಲಾರದ ಅಕ್ಕಪಕ್ಕದಲ್ಲಿ ಮುಳಬಾಗ್ಲು ಈ ಕಡೆ ಮಳೆ ತುಂಬ ಕಡಿಮೆ ಇರೋದ್ರಿಂದ ರಾಗಿಗೆ ಮಳೆ ಕಡಿಮೆ ಬೇಕಾಗಿರೋದ್ರಿಂದ ರಾಗಿ ಬೆಳೆಯೋದು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಇಲ್ಲಿ ತಾವು ಏನ್ದ್ರಲ್ಲಿ ಬರ್ತೀರ ಸರ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರ್ ಎರಡೂ ಥರದ ರಾಗಿ ಇರುತ್ತೆ ಕಪ್ಪು ರಾಗಿ ಬೆಳೆಯೋರು ಇರ್ತಾರೆ ಕೆಂಪು ರಾಗಿ ಬೆಳೆಯೋರು ಇರ್ತಾರೆ ಅದರಲ್ಲಿ ಹೊಸದಾಗಿ ರಾಗಿ ಬೆಳೆದಾಗ ಕೆಂಪು ಬಣ್ಣದಲ್ಲೇ ಕಾಣುತ್ತೆ ಮತ್ತೆ ಅದನ್ನ ಸ್ಟೋರ್ ಮಾಡಿ ತುಂಬ ದಿನ ಇಟ್ಟಾಗ ಅದು ಕಪ್ಪಗಾಗುತ್ತೆ ಮತ್ತೆ ಇನ್ನೊಂದು ರಾಗಿಗಳಲ್ಲಿ ಬೇರೆ ಬೇರೆ ರೀತಿ ರಾಗಿ ಇರುತ್ತೆ ಸರ್ ಮುದ್ದೆಗಾಗಿ ತೊಳಸ್ಬೇಕಾರೆ ಬರೀ ರಾಗಿನೆ ಮಾಡೋದಾದ್ರೆ ಎಷ್ಟು ರಾಗಿ ಹಾಕಿದ್ರು ನೀರಲ್ಲಿ ಹೋಗ್ತಾನೆ ಇರುತ್ತೆ ಅದು ಆ ಥರದ ರಾಗಿನು ಬರುತ್ತೆ ಅಂತದನ್ನು ನಾವು ಉಸ್ಕುಲ್ ರಾಗಿ ಅಂತೇಳಿ ಕರಿತೀವಿ ಅಂಥದ್ದನ್ನು ತಗೊಳ್ಬಾರ್ದು ನೀವು ಒಂದ್ಸಲ ಬಂದಿದಿರಾಂದ್ರೆ ರಾಗಿ ಬೆಳೆಯೋ ಜಾಗನ ಮತ್ತೆ ಅದನ್ನು ಹೇಗೆ ಶೇಖರಣೆ ಮಾಡ್ತಾರೆ ಹೇಗೆ ಫಸಲನ್ನ ಕಟಾವು ಮಾಡ್ತಾರೆ ಮತ್ತು ಮಿಷನ್ಗೆ ಕೊಟ್ಟು ಮಾಡೋದು ಹೇಗೆ ಮ್ಯಾನುಯಲ್ ಮಾಡೋದು ಹೇಗೆ ಮತ್ತು ಸಂಗ್ರಹಗಾರಗಳು ಹೇಗಿರ್ತವೆ ಅದನ್ನ ಬಳಕೆ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಹೇಗೆ ಇದ್ರೆಲ್ಲಾದ್ರು ಬಗ್ಗೆನು ತಿಳ್ಕೊಳ್ಬೌದು ನಾವು ಓಕೆ ಸರ್ ನೀವು ಬರಬೇಕಾದ್ರೆ ಒಂದು ಕಾಲ್ ಮಾಡಿ ನಾನು ನಿಮಗೆ ಎಲ್ಲಿ ಬರಬೇಕು ಏನು ಅಂತ ಪಿಕ್ ಅಪ್ ಸ್ಪಾಟ್ ನಾನು ಹೇಳ್ತೀನಿ ಹಾಗೆ ನಿಮ್ಮ ಜೊತೆಗೆ ನಾನು ಫೋರ್ ವ್ಹೀಲರಲ್ಲಿ ಬರೊ ಹಾಗಿದ್ದರೆ ನಾನು ಹಾಗೆ ನಿಮ್ಮನ್ನು ನಿಮ್ಮ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಸರ್